ಹಾಂ ಹೌದು ನೀವು ನಾವು ಎಲ್ಲ ಕಡೆಯೂ ಹೋಗ್ತೀವಿ ನಿಮಗೆ ಯಾವ ಯಾವುದು ಬೇಕು ನಮ್ಮದು ಕಛೇರಿಯಿಂದ ಸುಮಾರು ಕಡೆ ಕಳಿಸ್ತಾ ಇರ್ತೀವಿ ನಿಮಗೆ ಯಾವುದು ಬೇಕು ಅಂತ ಹೇಳಿದರೆ ನಾವದು ಎಲ್ಲೆಲ್ಲಿ ಯಾವ ಯಾವ ಸ್ಥಳಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ ನಿಮಗೆ ಬೇಕಾಗಿರೋ ಸ್ಥಳ ಯಾವು ಯಾವುದ್ರಲ್ಲಿ ಇದೆ ಅಂತ ಹೇಳ್ತೀವಿ ಹಾಂ ಹೌದು ಮೇಡಮ್ ಇದಕ್ಕೂ ಒಂದಿದೆ ನಮ್ಮ ಹತ್ರ ಒಂದು ಪ್ಯಾಕೇಜ್ ಇದೆ ಅದರಲ್ಲಿ ನೀವು ಅದು ಆ ಸ್ಥಳ ಅಂತೂ ತುಂಬ ಚೆಂದ ಚೆಂದ ಇರೋ ಸ್ಥಳಕ್ಕೇ ಕರ್ಕೊಂಡು ಹೋಗ್ತೀವಿ ಮ್ಯಾಮ್ ನಾವು ಅಲ್ಲಿ ಹೆಬ್ಬೆ ಫಾಲ್ಸ್ ಅಂತ ಇದೆ ಗೊತ್ತಾ ಮ್ಯಾಮ್ ಅಲ್ಲಿ ಮುಳ್ಳಯ್ಯನಗಿರಿ ಜೆಡ್ ಪಾಯಿಂಟ್ ಅಂತ ಇದೆಯಲ್ಲ ಮ್ಯಾಮ್ ಅಲ್ಲಿ ಶೃಂಗೇರಿ ಅಲ್ಲಿ ಮಠ ಇದೆಯಲ್ಲ ಮ್ಯಾಮ್ ಶೃಂಗೇರಿದು ಅದು ಆಮೇಲೆ ಬಾಬಾ ಬುಡನ್ಗಿರಿ ಆಮೇಲೆ ಕುದುರೆಮುಖ ಪೀಕ್ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಈ ಥರದ್ದು ತುಂಬ ಕಡೆ ಕರ್ಕೊಂಡು ಹೋಗ್ತೀವಿ ಮ್ಯಾಮ್ ಹಾಂ ಮ್ಯಾಮ್ ಅಲ್ಲೇ ಎಲ್ಲ ಹತ್ತಿರದಲ್ಲೇ ಇದೆ ಮ್ಯಾಮ್ ಇದು ತುಂಬ ಸ್ಥಳಕ್ಕೆ ಹೋಗ್ತಾ ಇರೋದ್ರಿಂದ ಮ್ಯಾಮ್ ಇಲ್ಲಿ ನಾನು ಅಷ್ಟೂ ಹೇಳಿಲ್ಲ ಇನ್ನೂ ತುಂಬ ಸ್ಥಳಕ್ಕೆ ಹೋಗ್ತಿದ್ದೀವಿ ಮ್ಯಾಮ್ ಹಾಗಾಗಿ ಸುಮಾರು ಹತ್ತರಿಂದ ಹನ್ನೆರಡು ದಿನ ಆಗ್ಬೋದು ಮ್ಯಾಮ್ ಹಾಂ ಮ್ಯಾಮ್ ಬೆಳಗ್ಗೆ ಆರು ಗಂಟೆಗೆ ಹೊರಡ್ತೀವಿ ಇದು ಒಂದು ಹದಿನೈದು ದಿನದಲ್ಲಿ ಇದೆ ಹೋಗೋದು ಊಟ ತಿಂಡಿಯೆಲ್ಲ ನಾವೇ ನೋಡ್ಕೊಂತೀವಿ ಈಗಿನ್ನೂ ಎಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ನಿಮ್ಮ ಥರಾನೇ ಸುಮಾರು ಒಂದು ಐವತ್ತು ಜನ ಆಗ್ಬೋದು ಮ್ಯಾಮ್ ಅದು ತಿಂಡಿಯೆಲ್ಲ ನಾವೇ ನೋಡ್ಕೊಂತೀವಿ ಊಟಾನು ಅಷ್ಟೆ ಮಲ್ಗೊದೂ ಅಷ್ಟೆ ಎಲ್ಲ ನಾವೇ ವ್ಯವಸ್ಥೆ ಮಾಡ್ತೀವಿ ಹಾಗಾಗಿ ಇನ್ನೂ ಇದ್ರದ್ದು ಬಗ್ಗೆ ತುಂಬ ಡಿಸ್ಕಸ್ ಮಾಡೋಣ ಮ್ಯಾಮ್ ನೀವು ನಮ್ಮ ಆಫೀಸಿಗೆ ಬರ್ತೀರಾ ಸಾಗರದಲ್ಲಿದೆ ಮ್ಯಾಮ್ ಶಿವಮೊಗ್ಗ ಜಿಲ್ಲೆ ಗೊತ್ತಾ ಮ್ಯಾಮ್ ನಿಮಗೆ ಕರ್ನಾಟಕದಲ್ಲಿರೋದು ಹಾಂ ಮ್ಯಾಮ್ ಅಲ್ಲೇ ಬರೋದು ನೀವು ಯಾವಾಗ ಬರ್ತೀರ ಅಂತ ನಂಗೊಂದು ಕರೆ ಮಾಡಿ ಹೇಳಿ ನಾನು ಆಗ ನಿಮಗೆ ಕರೆಕ್ಟಾಗಿ ಎಲ್ಲಿದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಮ್ಯಾಮ್